ಯಾ ಹೇಳಿಮಾ ಹಾಂ ಯಾರು ಹಾಂ ಹೇಳಿ ಅಮ್ಮ

ಇವಾಗ್ಯಾಕೆ ಬಟ್ ಇವಾಗೆಲ್ಲ ಎಕ್ಸಾಮ್ಸು ಎಲ್ಲ ಇದು ಬಂದಿದೆಯಲ್ಲ ಡೇಟ್ ಎಕ್ಸಾಮ್ ಡೇಟ್ ಎಲ್ಲ ಬಂದಿದೆ ಸೊ ಕೊಡಕ್ಕೆ ಬರಲ್ಲವಲ್ಲ ಆ್ಯಂಡ ಅವನು ಓದೋದರಲ್ಲೂ ಓಕೆ ಓಕೆ ಮಾ ಅಂಡಸ್ಟ್ಯಾಂಡ್ ಮಾಡಿಕೊಳ್ತಿನಿ ಬಟ್ ಅವನು ಓದೋದರಲ್ಲೂ ಸ್ವಲ್ಪ ವೀಕಿದ್ದಾನೆ ನಿಮ್ಮದು ರಿಲೇಟಿವ್ಸ್ ಅದು ಯಾರು ಇರಂಗಿಲ್ಲವಾ ಯಾಕಂದರೆ ಇದು ಫೈನಲ್ ಎಕ್ಸಾಮ್ ಇರೋದು

ಮತ್ತು ಅವನು ಫೇಲ್ ಅದು ಆದರೆ ಮತ್ತು ಮುಂದೂ ಏನೂ ಮಾಡೋಕ್ಕಾಗಲ್ಲ ಮತ್ತು ಒಂದು ಕ್ಲಾಸ್ ಅವನು ಹಿಂದೆ ಆಗ್ತಾನೆ ಅದೇ ಕ್ಲಾಸಲ್ಲಿರ್ತಾನೆ ಮುಂದೆ ನಾವು ಕಳಿಸಕ್ಕಾಗಂಗಿಲ್ಲ ಅವ್ನು ಇವಾಗ ರೀಸೆಂಟ್ ಎಕ್ಸಾಮ್ಸ್ ಎಲ್ಲ ಆಗಿದಾವಲ್ಲ ಸೊ ಅವ್ನ ಎಲ್ಲ ಮಾರ್ಕ್ಸ್ ಎಲ್ಲ ಹೇಗಿದೆಯಂತೆ ನೋಡಿದ್ದೀರಾ ಒಂದ್ಸಲ ಚೆಕ್ ಮಾಡಿದಿರ ಅವ್ನಿಗೆ ಯಾಕಂದರೆ ಎಕ್ಸಾಮ್ ಇವಾಗ ರೀಸೆಂಟಾಗಿ ಇರೋದು ಸೊ ಎಷ್ಟು ದಿನ ಲೀವ್ ತೊಗೊಳ್ಬೇಕು ಅಂದ್ಕೋತಿದಿರಾ ಹ್ಞೂ ನಾಲ್ಕು ದಿವಸ ಎಲ್ಲ ಆಗಂಗಿಲ್ಲ ಯಾಕಂದರೆ ಫೋರ್ ಫೈವ್ ಡೇಸಲ್ಲೇ ಎಕ್ಸಾಮ್ ಇರೋದು ಮತ್ತು ಪೇಪರ್ ಎಲ್ಲ ಹೋದ್ರೆ ಮತ್ತು ನಾವು ನೆಕ್ಸ್ಟ್ ಇದು ಮಾಡೋಕ್ಕಾಗಲ್ಲ ಮತ್ತೆ ಒಂದು ವರ್ಷ ಹಿಂದೆ ಕೂರಬೇಕಾಗುತ್ತೆ ಇಲ್ಲ ಎಕ್ಸಾಮಿಗೆ ಲೀವ್ ಆಗಿಬಿಡುತ್ತಲ್ಲ ಇವಾಗ ನೀವು ಲೀವ್ ತೊಗೊಂಡರೆ ಫೋರ್ ಡೇಸ್ ಈ ಫೋರ್ ಡೇಸಲ್ಲಿ ಎಕ್ಸಾಮ್ ಸ್ಟಾರ್ಟಾಗುತ್ತೆ ಯಾವ ಊರಿಗೆ ಹೋಗ್ತಿರೋದು ಹಾಂ ಹೌದು ಏನಾದರು ಇಂಪಾರ್ಟೆಂಟ್ ಇದೆಯಾ ಓಕೆ ಬಿಕಾಸ್ ಎಕ್ಸಾಮ್ ಇರೋದು ನಾನು ಮತ್ತೆ ಮ್ಯಾನೇಜ್ಮೆಂಟ್ ಹತ್ತಿರ ಮಾತಾಡಬೇಕಾಗುತ್ತೆ ಯಾಕಂದರೆ ಫೋರ್ ಡೇಸ್ ಲೀವ್ ಅಂತಂದರೆ ಇಲ್ಲ ಒಂದು ಒಂದು ಇಲ್ಲ ಹಾಂ ಹೌದು ಒಂದಿಲ್ಲ ಎರಡು ಡೇಸ್ ಅಂದರೆ ನಡೆಯುತ್ತೆ ಅದು ಫೋರ್ ಡೇಸ್ ಅಂದರೆ ಕೇಳಬೇಕಾಗುತ್ತೆ ಯಾಕಂದರೆ ಎಕ್ಸಾಮೆ ಸ್ಟಾರ್ಟಾಗಿಬಿಡುತ್ತೆ ಮತ್ತು ಹಾಲ್ ಟಿಕೆಟ್ ಎಲ್ಲ ಕೊಡಬೇಕಾಗುತ್ತಲ್ಲ ಹಾಂ ಹಾಲ್ ಟಿಕೆಟ್ ಎಲ್ಲ ತೊಗೊಳ್ಳಿಕ್ಕೆ ಬರಬೇಕಾಗುತ್ತೆ ಎಕ್ಸಾಮ್ ದಿನ ಬಂದರೆ ಆಗಂಗಿಲ್ಲ ಅವೆಲ್ಲ ಎಲ್ಲರು ಎಲ್ಲರು ಬ್ಯುಸಿ ಆಗಿಬಿಡ್ತಾರೆ

ಹಾಂ ಬಟ್ ಅಷ್ಟೆ ಅವ್ನು ನೆಕ್ಸ್ಟ್ ಏನಾದರು ಪರ್ಫಾರ್ಮೆನ್ಸ್ ಅಲ್ಲಿ ಏನಾದರು ಇಂಪ್ರೂವ್ಮೆಂಟ್ ಇದು ಎಕ್ಸಾಮ್ ಮಾರ್ಕ್ಸಲ್ಲಿ ಏನಾದರು ಚೆನ್ನಾಗಿದ್ದಿಲ್ಲ ಅಂತಂದರೆ ಸೊ ನಾವು ಏನೂ ಮಾಡೋಕ್ಕಾಗಲ್ಲ ಮತ್ತು ಅವನಿಗೆ ಹಿಂದಿನ ಕ್ಲಾಸಲ್ಲಿ ಕೂರಿಸ್ಬೇಕಾಗತ್ತೆ ಸೊ ನಿಮಗೆಲ್ಲ ಓಕೆ ಇದ್ದರೆ ನಾನು ಅಗ್ರೀ ಮಾಡ್ತೀನಿ ಅದಕ್ಕೆ ಮತ್ತೆ ಓದಿಸ್ತೀರಲ್ಲ ಓಕೆ ಅದಿವಾಗ ಅದು ನಿಮ್ಮ ಮೇಲೇ ಬಿಟ್ಟಿದ್ದು ಈಗ ಅವನೇನಾದರು ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ ಅದೆಲ್ಲ ನೀವೇ ನೋಡಿಕೊಳ್ಬೇಕಾಗತ್ತೆ ಅವ್ನು ಕಮ್ಮಿ ಏನಾದರು ಮಾರ್ಕ್ಸ್ ಎಲ್ಲ ಆದರೆ ಮತ್ತೆ ಹಿಂದಿನ ಕ್ಲಾಸಲ್ಲೇ ಕೂರಬೇಕಾಗತ್ತೆ ನೋಡಿ ಓಕೆ ಹಾಂ ಇದು ಮತ್ತೆ ಆಮೇಲೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಇಲ್ಲ ಮೇಡಮ್ ಮತ್ತೆ ಇಲ್ಲ ಮುಂದೆ ಕಳಿಸ್ತೀವಿ ಏನಾದರು ಮಾಡಿ ಅಂತಂದರೆ ನಮ್ಮ ಕೈಯಲ್ಲಂತು ಏನೂ ಇರಂಗಿಲ್ಲ ಇವಾಗಲೆ ಹೇಳ್ತಿದ್ದೀನಿ ನಾನು ಓಕೆ ಓಕೆ ಓಕೆ ಓಕೆ ಆ್ಯಂಡ್ ಒನ್ ಟೈಮು ಅದು ಬಂದು ಹಾಲ್ ಟಿಕೆಟ್ ಎಲ್ಲ ತೊಗೊಂಡುಬಿಡಿ ಅಂದರೆ ಎಕ್ಸಾಮಿಗೆ ಕರೆಕ್ಟಾಗಿ ಅವನಿಗೆ ಇದು ಮಾಡಕ್ಕೆ ಹೇಳಿ ಓಕೆ ಬಿಕಾಸ್ ಎಕ್ಸಾಮ್ ನಿಯರ್ ಅಲ್ಲೆ ಟ್ರಿಪ್ ಅಂದರೆ ಮತ್ತೆ ಮೈಂಡ್ ಎಲ್ಲ ಡೈವರ್ಟಾಗಿಬಿಡುತ್ತೆ ಹಾಂ ಸ್ವಲ್ಪ ನೋಡಿ ಕಾನ್ಸಂಟ್ರೇಟ್ ಮಾಡಿ ಓಕೆ ಓಕೆ ಫೈನ್